ಹಾಂ ಹೇಳಿ ಹೌದಾ ಹಾಂ ಹೌದು ಮೇಡಮ್ ಹೇಳಿ ಹಾಂ ಮ್ಯಾಮ್ ಇಲ್ಲಿ ತುಮ್ಕೂರು ಸೈಡು ತುಂಬ ಪ್ಲೇಸ್ ಇದ್ದಾವೆ ಎಷ್ಟು ಎಷ್ಟು ದಿನ ಬಂದಿದ್ದು ನೀವು ಒಂದು ವಾರನಾ ಒಂದು ವಾರ ಆದರೆ ಮ್ಯಾಮ್ ಫಷ್ಟು ಇಲ್ಲಿ ಸಿದ್ಧಗಂಗಾ ಮಠ ಅಂತ ಇದೆ ಆ ಪ್ಲೇಸಲ್ಲಿ ತುಂಬ ಚೆನ್ನಾಗಿದೆ ಸಿದ್ಧಗಂಗಾ ಮಠ್ದಲ್ಲಿ ಅಲ್ಲಿ ಅನ್ನ ದಾಸೋಹ ಇರುತ್ತೆ ಮತ್ತು ತುಂಬ ಜನ ಮಕ್ಳನ್ನ ನೋಡ್ಬೌದು ಅಲ್ಲೆಲ್ಲ ನೀಟಾಗಿ ಪ್ರೇಯರೆಲ್ಲ ಮಾಡ್ತಾ ಪ್ರಾರ್ಥನೆ ಎಲ್ಲ ಮಾಡಿಸ್ತಿರ್ತಾರೆ ಅದೆಲ್ಲ ತುಂಬ ವರ್ಷ ಹಳೆಯ ದೇವಸ್ಥಾನ ಅದು ಸಿದ್ಧಗಂಗಾ ಮಠ ಅಂತ ಹೇಳಿಬಿಟ್ಟು ಅದು ಬಿಟ್ಟರೆ ಅಲ್ಲಿ ಬೆಟ್ಟ ಸೈಡಲೊಂದು ಬೆಟ್ಟ ಸಹ ನೋಡ್ಬೋದು ನೀವು ಸಿದ್ಧಗಂಗಾ ಮಠದಲ್ಲಿ ಮತ್ತು ಸಿದ್ಧಗಂಗಾ ಬಿಟ್ಟರೆ ಇಲ್ಲಿ ಅಮಾನಿಕೆರೆ ಪಾರ್ಕ್ ಅಂತಿದೆ ಅಮಾನಿಕೆರೆ ಪಾರ್ಕಲ್ಲಿ ಇದು ದೋಣಿಯಲ್ಲಿ ಹೋಗ್ಬೋದು ದೋಣಿಯೆಲ್ಲ ಕೆರೇಲ್ಲಿ ದೋಣಿಯೆಲ್ಲ ಓಡಿಸ್ತಾರೆ ಅಲ್ಲೂ ಫೀಸ್ ಇರುತ್ತೆ ಎಂಟ್ರೆನ್ಸ್ ಫೀಸು ಎಷ್ಟು ಇಪ್ಪತ್ತು ರೂಪಾಯಿ ಅಷ್ಟೆ ಎಂಟ್ರೆನ್ಸ್ ಫೀಸು ಅದು ಬಿಟ್ಟರೆ ಇಲ್ಲಿ ಪಿಕಾಕ್ ಹಿಲ್ಸ್ ಅಂತ ಇದೆ ಅದು ಮಾತ್ರ ತುಂಬ ಚೆಂದ ಪಿಕಾಕ್ ಹಿಲ್ಸ್ ಪಿಕಾಕ್ ಹಿಲ್ಸ್ ಬಿಟ್ಟರೆ ಮತ್ತು ಅಲ್ಲೇ ಅಮಾನಿಕೆರೆ ಪಾರ್ಕ್ ಹತ್ತಿರನೇ ಗ್ಲಾಸ್ ಹೌಸಿದೆ ಗ್ಲಾಸ್ ಹೌಸು ತುಂಬ ಚೆನ್ನಾಗಿದೆ ಎಲ್ಲ ನೋಡ್ಬೋದು ಆಂ ದೇವಸ್ಥಾನ ಇದೆ ಅಲ್ಲಿ ಗ್ಲಾಸ್ ಹೌಸ್ ಪಕ್ಕನೇ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದೆ ಹಾಂ ಅಲ್ಲೂ ನೀವು ಹೋಗ್ಬೋದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅದು ಬಿಟ್ಟರೆ ಇಲ್ಲಿ ಶ್ರೀನಿವಾಸ ಮಹಾಲಕ್ಷ್ಮೀ ದೇವಸ್ಥಾನ ಇದೆ ಮ್ಯಾಮ್ ಮಹಾಲಕ್ಷ್ಮೀ ದೇವಸ್ಥಾನ ಇದೆ ಮತ್ತು ಸಿದ್ಧಗಂಗಾ ಮಠದಲ್ಲೇ ತುಂಬ ದೇವ್ಸ್ಥಾನ್ಗಳ್ ಇವೆ ಗಂಗಾಮಾತಾ ದೇವಸ್ಥಾನ ಇದೆ ಬೆಟ್ಟದಲ್ಲಿ ಅವೆಲ್ಲ ನೋಡ್ಬೋದು ನೀವು ಆಂ ಸರಿ